ನಾನು ಓದಿದ್ದು ಬಿ ಬಿ ಎಂ ಅಂದರೆ ಡಿಗ್ರಿ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನನ್ನ ಉದ್ಯೋಗ ಬಂದುಬಿಟ್ಟು ಮಹಿಳಾ ಸಾಂತ್ವನ ಕರ್ನಾಟಕ ಸರ್ಕಾರದ ಅಡಿಯಲ್ಲಿರುವ ಮಹಿಳಾ ಸಾಂತ್ವನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಹಿಳಾ ಸಾಂತ್ವನ ಅನ್ನೋ ಇದರಲ್ಲಿ ನಾನು ಸಮಾಜ ಸೇವಕಿಯಾಗಿ ವ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಮಾಜ ಸೇವೆ ಮಾಡೋದು ತುಂಬ ಕೆಲಸ ತುಂಬ ಇಷ್ಟವಾದ ಕೆಲಸ ನನಗೆ ತುಂಬ ಇಷ್ಟ ಮಹಿಳೆಯರಿಗೆ ಎಲ್ಪಾಗುತ್ತೆ ನನ್ನಿಂದ ಅಂದರೆ ನನ್ನ ಅದೃಷ್ಟ ಸಮಾಜ ಸೇವೆ ಮಾಡೋದು ಅಂದ್ಕೊಂಡು ನಾನು ಈ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ನನಗೆ ತುಂಬ ಇಷ್ಟವಾದ ಕೆಲಸ ಇದು ಮಹಿಳಾ ಸಾಂತ್ವನ ಅಂದರೆ ನೊಂದಿರೋ ಅಂತಹ ಮಹಿಳೆಯರಿಗೆ ಸಾಂತ್ವಾನ ಹೇಳೋದು ಅಂತ ಪ್ರತಿಯೊಂದು ಕುಟುಂಬದಲ್ಲೂ ಎಲ್ಲ ಹೆಣ್ಣು ಒಬ್ಬ ಒಂದಲ್ಲ ಒಂದು ರೀತಿಯಲ್ಲಿ ನೋವಿಗೆ ಒಳಗಾಗಿರ್ತಾರೆ ಅವರು ಯಾರ ಹತ್ರನು ಹೇಳ್ಕೊಳಕ್ ಆಗೋಲ್ಲ ಅಂತಹ ಹೇಳ್ಕೊಳ್ದೆ ಇರೋ ಅಂಥ ಸಮಸ್ಯೆಗಳನ್ನು ನಾವು ಕೇಳ್ತೀವಿ ನಮ್ಮ ಹತ್ರ ಹೇಳ್ತಾರೆ ಅದಕ್ಕೆ ನಾವು ಪರಿಹಾರ ಕೂಡ ಕೊಡ್ತೀವಿ ಗಂಡನಿಂದ ಅಥ್ವಾ ಮಗನಿಂದ ಬೇರೆ ಯಾರಿಂದನೂ ದೌರ್ಜನ್ಯಕ್ಕೊಳಗಾದರೆ ಅವ್ರು ಬಂದು ನಮ್ಮಲ್ಲಿ ದೂರ ದೂರಿನ ಮುಖಾಂತರ ನಮ್ಮನ್ನು ತಲುಪ್ತಾರೆ ಆ ದೂರು ಬಂದ ತಕ್ಷಣ ನಾವು ಅವರ ಅವ್ರ ಅವ್ರ ಬಗ್ಗೆ ಕ್ರಮಕ್ಕೆ ಕೊಟ್ಟು ಅವ್ರ್ಗೆ ಯಾರು ದೌರ್ಜನ್ಯ ಮಾಡಿರ್ತಾರೋ ಅವ್ರನ್ನೂ ಕರೆಸಿ ಆಪ್ತ ಸಮಾಲೋಚನೆ ಮೂಲಕ ಇಬ್ಬರ ಪರಿಸ್ಥಿತಿಯನ್ನು ತಿಳಿಗೊಳ್ಸೊದಕ್ಕೆ ಪ್ರಯತ್ನ ಮಾಡ್ತೀನಿ ತಿಳಿಗೊಳಿಸ್ದೆ ಇರೋ ಕಾರಣಕ್ಕೆ ಹೆಣ್ಣಿಗೆ ನಿಜವಾಗ್ಲೂ ತೊಂದರೆ ಆಗ್ತಿದೆ ಅಂದರೆ ಕಾನೂನಾತ್ಮಕವಾಗಿ ನಾವು ಯಾವ್ದನ್ನ ಹೇಳ್ಬೇಕೋ ಅದನ್ನು ಹೇಳಿ ಕಳಿಸ್ತೀವಿ ಇದು ನನ್ನ ಕೆಲಸ